ನಾನು ನೋಡಿದ ವಿವಿಧವಾದ ಬಗೆಯ ಟ್ರ್ಯಾಕ್ಟ್ರಗಳು ಈ ಬ್ರ್ಯಾಂಡುಗಳು ಹೆಸರುಗಳ್ ಏನೆಂದರೆ ಮಹೇಂದ್ರ ಟಫೆ ಫರ್ವಿಚನ್ ಈ ಟ್ರ್ಯಾಕ್ಟ್ರಗಳು ಬ್ರ್ಯಾಂಡು ಟ್ಯಾಕ್ಟ್ರುಗಳಾಗಿರುತ್ತವೆ ಇದರಿಂದ ಉಪಯೋಗ ಏನೆಂದರೆ ಈಗ ನಮಗೆ ಮರಳು ಬೇಕಂದರೆ ಮರಳು ತುಂಬ್ಕೊಂಡು ಬರುತ್ತೆ ಟ್ರ್ಯಾಕ್ಟ್ರರು ಅಥ್ವಾ ಹೊಲ್ದಲ್ ಉಳ್ಬೇಕಂದ್ರೆ ಉಳ್ಳುತ್ತೆ ಚಪ್ಡಿಗಳು ಬೇಕಂದರೆ ಚಪ್ಡಿಗಳು ತರುತ್ತೆ ಪಾಯಾ ಕಲ್ಗಳು ಬೇಕಂದರೆ ಪಾಯ ಕಲ್ಗಳು ತರ್ತಾರೆ ಟ್ರ್ಯಾಕ್ಟರ್ಗಳಿಂದ ಏನು ಲಾಭ ಅಂದರೆ ಈಗ ಫಶ್ಟೂ ಜನರು ಜಮೀನುಗಳಲ್ಲಿ ಹೊಲದಲ್ಲಿ ಜಮೀ ಹಸು ಇಟ್ಕೊಂಡು ಆ ಉಳ್ದ್ ಉಳುಮೆ ಮಾಡ್ತಿದ್ದರು ಈಗ ಆ ಥರ ಇಲ್ಲ ಪರ್ ಹವರ್ರಿಗೆ ಇಷ್ಟಂತ ಟ್ರ್ಯಾಕ್ಟರ್ಗೆ ಒಂದು ಒಂದು ಗಂಟೆಗೆ ಇಷ್ಟು ದುಡ್ಡು ಅಂತ ಟ್ರ್ಯಾಕ್ಟರ್ಗೆ ಹೇಳಿದ್ರೆ ಟ್ರ್ಯಾಕ್ಟರ್ ಮುಖಾಂತ್ರ ಉಳುಮೆ ಮಾಡ್ಬೋದು ಟ್ರ್ಯಾಕ್ಟರಿಂದ ಎಷ್ಟು ಲಾಭ ಅಂದರೆ ಇಟ್ಟಿಗೆ ಸಾಗಾಣಿಕೆ ಮಾಡ್ಬೋದು ಮರಳು ಸಾಗಾಣಿಕೆ ಮಾಡ್ಬೋದು ಕಲ್ಲು ಸಾಗಾಣಿಕೆ ಮಾಡ್ಬೋದು ಚಪ್ಪಡಿ ಸಾಗಾಣಿಕೆ ಮಾಡ್ಬೋದು ಆ ಥರ ಈತ ಇತರೆ ಮೋಲ್ಡಿಂಗ್ ತಂತಿಗಳು ಅಥ್ವಾ ಮನೆಗೆ ಬೇಕಾಗಿರುವ ಮನೆ ಕಟ್ಟಲು ಬೇಕಾಗಿರುವ ಸಾಮಗ್ರಿಗಳೆಲ್ಲವನ್ನೂ ನಾವು ಟ್ರ್ಯಾಕ್ಟರ್ ಮುಖಾಂತರ ಸಾಗಾಣಿಕೆ ಮಾಡಬಹುದು ಆದ್ದರಿಂದ ಈ ಮಹೇಂದ್ರ ಟಫೆ ಫರ್ವಿಜನ್ ಈ ಮೂರು ಟ್ರ್ಯಾಕ್ಟರೂ ತುಂಬ ಅನ್ ಚೆನ್ನಾಗಿದೆ ಆದರೆ ಆದುದ್ದರಿಂದ ನಾವು ಈ ಟ್ರ್ಯಾಕ್ಟರ್ ಮುಖಾಂತರ ಮನೆಗೆ ಕಟ್ಟಲು ಏನೇನು ಸಾಮಗ್ರಿಗಳು ಬೇಕೋ ಅದನ್ನ ನಾವು ಹೇಳಿದ್ರೆ ಟ್ರ್ಯಾಕ್ಟರ್ ಮುಖಾಂತ್ರ ಜನರು ನಮ್ಮ ಮನೆ ಬಾಗಿಲಿಗೆ ಆ ಸಾಮಗ್ರಿಗಳನ್ನು ತಲುಪಿಸೋ ತಲುಪಿಸ್ತಾರೆ ಒನ್ ಇನ್ನೂ ಇನ್ನೂ ಒಂದು ಅನ್ಕೂಲ ಏನಂದರೆ ಎಲ್ಲಿಯಾದರೂ ಕೂಲಿಗಳಿಗೆ ಬೇರೆ ಈ ಊರಿಂದ ಬೇರೆ ಊರಿಗೆ ಹೋಗ್ಬೋದಂದ್ರೆ ಜನ್ರನ್ನ ಆ ಟ್ರ್ಯಾಕ್ಟ್ರ್ ಮುಖಾಂತ್ರ ತುಂಬಿಸ್ಕೊಂಡ್ ಹೋಗ್ತಾರೆ ಆದ್ದರಿಂದ ಟ್ರ್ಯಾಕ್ಟ್ರ್ ತುಂಬ ಅನ್ಕೂಲವಾಗೇ ಇದೆ ಮುಂಚೆ ಜನರು ಉಳುಮೆ ಕೈಯಿಂದನೇ ಮಾಡ್ತಿದ್ದರು ಈಗ ಹತ್ ಜನ ಮಾಡೋ ಕೆಲಸ ಟ್ರ್ಯಾಕ್ಟ್ರ್ ಮುಖಾಂತ್ರ ಒಬ್ಬರೇ ಮಾಡ್ಬೋದು ಹತ್ ಜನರು ಮಾಡೋ ಕೆಲಸ ಟ್ರ್ಯಾಕ್ಟ್ರು ಒಂದೇ ಗಂಟೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡುತ್ತೆ ಹಂಗಾಗಿ ಟ್ರ್ಯಾಕ್ಟ್ರು ತುಂಬ ಟ್ರ್ಯಾಕ್ಟರಿಂದ ತುಂಬ ಅನುಕೂಲ ಇದೆ ಹತ್ ಜನಾ ಕೊಡೋ ಕೂಲಿನ ಈ ಟ್ರ್ಯಾಕ್ಟ್ರಗೆ ಅರ್ಧ ಭಾಗ ಅಷ್ಟು ಕೊಟ್ಟರೆ ಟ್ರ್ಯಾಕ್ಟರಲ್ಲಿ ಹತ್ ಒಂದು ದಿನ್ದಲ್ಲಿ ಆಗೋ ಕೆಲಸ ಒಂದು ಗಂಟೆಲಿ ಮುಗಿಸುತ್ತೆ ಆದ್ದರಿಂದ ಟ್ರ್ಯಾಕ್ಟರ್ ನಮಗೆ ತುಂಬ ಅನುಕೂಲ್ವಾಗಿದೆ ಟ್ರ್ಯಾಕ್ಟ್ರ್ ಈಗ ಏನಂದರೆ ಮೂರೂ ಬ್ರ್ಯಾಂಡುಗಳು ತುಂಬ ಚೆನ್ನಾಗಿರೋದರಿಂದ ನಾವು ಯಾವ್ದನ್ನಾದ್ರೂ ತಗೊಂಡು ಅದನ್ನು ನಾವು ಉಪಯೋಗಸ್ಕೊಬಹುದು ಅದರಿಂದ ಆಗೋ ಉಪಯೋಗಗಳು ಇವೆ ಏನೆಂದರೆ ಅದೇ ಹಾಂ ಮನೆ ಕಟ್ಟೋಕ್ಕೆ ಏನೇನು ಬೇಕೋ ಸಾಮಗ್ರಿಗಳು ಅದನ್ನು ನಾವು ತಗೋಬೋದು ಅಥ್ವಾ ಜನುನ್ನಾ ತುಂಬ್ಕೊಂಡು ಕೂಡ ಹೋಗ್ಬೋದು ಇನ್ನೊಂದು ಟ್ರ್ಯಾಕ್ಟ್ರ್ ಏನಂದ್ರೆ ಈಗ ಟ್ಯಾಕ್ಟ್ರು ನೀರು ಬಳ್ಸೋದಕ್ಕೆ ನೀರು ತುಂಬಾ ಸಮಸ್ಯೆ ಆಗಿರೋದರಿಂದ ಅದನ್ನ ನೀರು ಟ್ಯಾಂಕರ್ಗಳಿಗ್ ಕೂಡ ಬಳಸ್ತಿದಾರೆ ನೀರು ಟ್ರ್ಯಾಂಕ್ ಟ್ಯಾಂಕರ್ಗಳಂತನೇ ಅದಕ್ಕೇ ಹೆಸರ್ವಾಸಿ ಆಗಿದೆ ಈಗ ನೀರಿನ ಸಮಸ್ಯೆ ಇರೋದರಿಂದ ಜನರು ನೀರು ಟ್ಯಾಂಕರ್ಗಳ ಮುಖಾಂತ್ರ ಒಂದು ಫೋನ್ ಒಂದು ಕರೆ ಮಾಡಿದ್ರೆ ಸಾಕು ನೀರು ಟ್ಯಾಂಕರ್ಗಳು ತಗೋಬರ್ತಾರೆ ನೀರು ಟ್ರ್ಯಾಕ್ಟರ್ ತಗೋಬಂದು ನಮಗೆ ನೀರು ಕೂಡ ಕೊಟ್ಟು ಹೋಗ್ತಾರೆ ಆದುದ್ದರಿಂದ ಈ ಟ್ರ್ಯಾಕ್ಟರಿಂದ ಇಷ್ಟೆಲ್ಲಾ ಅನುಕೂಲಗಳು ಇರೋದರಿಂದ ಟ್ರ್ಯಾಕ್ಟರ್ ನಮಗೆ ತುಂಬ ಅನುಕೂಲವಾಗಿರೊಂಥ ಒಂದು ಏನು ಹೇಳ್ತಾರೆ ಅನುಕೂಲವಾಗಿರುವಂಥ ಒಂದು ವಾಹನ ಅಂತನೇ ಹೇಳಬಹುದು ಟ್ರ್ಯಾಕ್ಟರಿಂದ ಇನ್ನೂ ಏನು ಅನ್ಕೂಲ ಅಂದರೆ ಈಗ ಈ ಕರ್ಪೂರದ ಕಡ್ಡಿಗಳು ಕೂಡ ತುಂಬಿಸ್ಕೊಂಡ್ ಹೋಗ್ಬೋದು ಲೋಡ್ ಮಾಡಿಕೊಂಡು ಆ ಕರ್ಪೂರದ ಕಡ್ಡಿ ಕೂಡ ಲೋಡ್ ಮಾಡಿ ತಗೊಂಡು ಹೋಗ್ಬೋದು ಕರ್ಪೂರದ ಕಡ್ಡಿಗಳು ಮತ್ತು ಬೇಕಾಗಿರುವಾ ಮನೆ ಕಟ್ಟಲು ಮೋಲ್ಡಿಂಗ್ ಹಾಕೋ ಸಾಮಗ್ರಿಗಳು ಜನರು ಮತ್ತು ಇಟ್ಟಿಗೆ ಮರಳು ಏನ್ ಏನದು ಏನ್ ಕಲ್ಲುಗಳು ಚಪ್ಪಡಿಗಳು ಕಂಬಿಗಳು ಇವೆಲ್ಲ ಸಾಗಾಣಿಕೆ ಮಾಡೋದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ ಮುಂಚೆ ಎತ್ತಿನ ಗಾಡಿಗಳಿರೋವು ಎತ್ತಿನ ಗಾಡಿಯಲ್ಲಿ ಒಂದು ಸಲ ಸಾಗ ಹತ್ ಸಲ ಸಾಗಿಸೋ ಸಾಮಗ್ರಿಗಳನ್ನ ಟ್ರ್ಯಾಕ್ಟರಲ್ಲಿ ಒಂದೇ ಸಲ ತುಂಬೋದು ಅದೊಂದು ನಮಗೆ ಉಪಯೋಗ ಹತ್ ಸಲ ಓಡಾಡೋ ಬದಲು ಒಂದೇ ಸಲ ತುಂಬಿಕೊಂಡು ಟ್ರ್ಯಾಕ್ಟರ್ ಮುಖಾಂತ್ರ ತಗೋ ಬರ್ಬೋದಲ್ಲ ಅದರಿಂದ ಟ್ರ್ಯಾಕ್ಟರ್ ತುಂಬಾ ಉಪಯೋಗವಾಗಿದೆ ಈಗಿನ ಜನರೇಷನ್ ಕಾಲಕ್ಕೆ ತಕ್ಕಂಗೆ ಕಾಲ ಬದಲಾದಂಗೆ ಟ್ರಾಕ್ಟರ್ ಕೂಡ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಬರ್ತಾ ಇದ್ದಾವೆ ಟ್ರಾಕ್ಟ್ರ್ ಮುಕಂದ್ರೆ ತುಂಬ ಒಳ್ಳೆದಾ ಒಳ್ಳೆ ಉಪಯೋಗವಾಗಿದೆ ನಮಗೆ